ಈ ಬದಲಾಗುವ ವಾತಾವರಣ ಅಥವಾ ವಾಯುಗಣ ಅನ್ನೋದೇನಿದೆ ಅದು ನಮ್ಮ ಪ್ರದೇಶ ಅಂತ ಅಷ್ಟೇ ಅಲ್ಲ ಎಲ್ಲ ಪ್ರದೇಶಕ್ಕೂ ತುಂಬ ಅಂದರೆ ತುಂಬ ಹಾನಿ ಮಾಡ್ತಿದೆ ಹೇಗೆ ಹಾನಿ ಮಾಡ್ತಿದೆ ಅಂದರೆ ಈ ಕಳೆದ ಒಂದು ಎರಡು ವರ್ಷದಿಂದ ಈ ಕಾಲಕ್ಕೆ ಬಂದರೆ ಪ್ರತಿ ಕಾಲವೂ ವಿಪರೀತಾನೆ ಈವಾಗ ಚಳಿಗಾಲ ಬಂದರೆ ತುಂಬ ಚಳಿ ಇರತ್ತೆ ತುಂಬ ಅಂದರೆ ಕೊರೆಯೋ ಚಳಿ ಇರುತ್ತೆ ಅದೇ ಮಳೆಗಾಲ ಬಂದರೆ ವಿಪರೀತ ಮಳೆ ರೋಡು ಕೂಡ ಕಾಣೋದಿಲ್ಲ ಅಷ್ಟು ಮಳೆ ಬರ್ತಾ ಇರತ್ತೆ ಹಾಗೇ ಬೇಸ್ಗೆಗಾಲಕ್ಕೆ ಬಂದರೆ ತಡ್ಕೊಳಕ್ಕೆ ಆಗಲ್ಲ ಸುಡು ಸುಡು ಬಿಸಿಲು ಅಷ್ಟು ಬಿಸಿಲು ಸುಡ್ತಾ ಇರತ್ತೆ ಈ ವೆದರ್ ಹೇಗೆ ಚೇಂಜ್ ಆಗ್ತಿದೆ ಅಂದರೆ ಮನುಷ್ಯರಿಗೆ ತಡ್ಕೊಳಕ್ಕಾಗ್ತಿಲ್ಲ ಯಾಕೆ ಈ ಥರ ವೆದರ್ ಚೇಂಜ್ ಆಗ್ತಿದೆ ಏನು ಕಾರಣ ಅದು ಕೂಡ ಗೊತ್ತಾಗ್ತಿಲ್ಲ ಅದು ಆದರೆ ಸ್ವಲ್ಪ ನಾವೇ ಸಂಶೋಧನೆ ಮಾಡಿ ನೋಡಿದಾಗ ಗೊತ್ತಾಗೋದೇನು ಅಂದರೆ ಈ ಮನುಷ್ಯರು ಕಾಡನ್ನುಳಿಸ್ತಾ ಇಲ್ಲ ಸೊ ಮಳೆಗಳನ್ನು ಮಳೆ ನೀರನ್ನು ಹಿಡಿಯೋದಕ್ಕೆ ನಮಗೆ ಮರ ಇಲ್ಲ ಗಾಳಿನ ತಡಿಯೋದಕ್ಕೆ ನಮಗೆ ಮರ ಇಲ್ಲ ಹಾಗೆ ಬಿಸಿಲನ್ನ ತಡಿಯೋದಕ್ಕೆ ನೆರಳು ಕೊಡೋದಕ್ಕೂ ಕೂಡ ನಮಗೆ ಮರ ಇಲ್ಲ ಸೊ ಇದರಿಂದ ಎಲ್ಲ ನಾವು ತುಂಬ ಹಾನಿಗೆ ಒಳಗಾಗಿದೀವಿ ಹಾಗೆ ಅದು ಅಲ್ಲದೇ ಅದರ ಮೇಲೆ ಈ ಪ್ರವಾಹ ಚಂಡಮಾರುತ ಈ ಬರಗಾಲ ಅನ್ನೋದೇನಿದೆ ಇದರಿಂದಾನೂ ಕೂಡ ಈ ರೈತರಿಗೆ ತುಂಬ ಅಂದರೆ ತುಂಬ ಹಾನಿ ಆಗ್ತಿದೆ ಈ ಪ್ರವಾಹ ಬಂದಾಗೇನಾಗತ್ತೆ ಅಂದರೆ ಮೊದಲೇ ಮಳೆ ಜಾಸ್ತಿ ಇದೆ ಅದರ ಜೊತೆ ಈ ಚಂಡಮಾರುತ ಬೇರೆ ಇದರಿಂದ ಬೆಳೆಗಳು ಇನ್ನೇನು ಕೊಯ್ಲಿಗೆ ಬರಬೇಕು ಆವಾಗ ಪ್ರವಾಹ ಬಂದು ಎಲ್ಲ ಬೆಳೆಗಳು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ ಇಲ್ಲ ಚಂಡಮಾರುತ ಬಂದು ಇಡೀ ಗದ್ದೆ ಗದ್ದೆಯೇ ಅಥವಾ ಇಡೀ ತೋಟಕ್ಕೆ ತೋಟವೇ ಹಾಳಾಗಿ ಹೋಗ್ತಿದೆ ಅಥವಾ ಇನ್ನೊಂದು ಯಾವುದೋ ಕಾಯಿಲೆ ಬರುತ್ತೆ ಯಾವುದೋ ಒಂದು ಫಂಗಸ್ ಬರುತ್ತೆ ಇಡೀ ಗದ್ದೇನ ಅಥವಾ ಇಡೀ ತೋಟನ್ನ ನಾಶ ಮಾಡಿ ಹೋಗತ್ತೆ ಅದೇ ಅಲ್ಲದೆ ಹಿಮಪಾತ ಅನ್ನೋದೇನಿದೆ ಅದು ಈ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ಅದು ಕರಗಿ ಕರಗಿ ನದಿ ನೀರುಗಳು ಜಾಸ್ತಿ ಆಗಿ ಎಲ್ಲ ಗದ್ದೆಗೆ ಬಂದು ಅದು ಕೂಡ ರೈತರ ಗದ್ದೆನ ಹಾಳು ಮಾಡ್ತಾ ಇದೆ ತೋಟದಲ್ಲಿ ತೇವಾಂಶ ಜಾಸ್ತಿ ಆಗಿ ಮರ ಗಡ್ ಮರ ಗಿಡಗಳೇನಿದೆ ಅವೆಲ್ಲ ಸತ್ತು ಹೋಗ್ತಾ ಇದ್ದಾವೆ ಸೊ ಇವೆಲ್ಲ ರೀತಿಯಲ್ಲೂ ನಮ್ಮ ರೈತರಿಗೆ ತುಂಬ ತೊಂದರೆ ಆಗಿರೋದ್ರಿಂದ ನಮಗೆ ಬರಗಾಲ ಬರ್ತಾ ಇದೆ ಈ ಬರಗಾಲ ಅನ್ನೋದೇನಿದೆ ಇದು ನಮ್ಮ ಪ್ರದೇಶ ಅಂತ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಮಳೆ ಜಾಸ್ತಿ ಇದೆ ಅಥವಾ ಎಲ್ಲೆಲ್ಲಿ ಬಿಸಿಲು ಜಾಸ್ತಿ ಇದೆ ಅಲ್ಲೆಲ್ಲಾದೂ ಕೂಡ ನಮಗೆ ಬರಗಾಲ ಬರ್ತಾ ಇದೆ ಈ ಬರಗಾಲ ಹೀಗೇ ಜಾಸ್ತಿ ಆಗ್ತಾ ಹೋದರೆ ಮನುಷ್ಯರು ಊಟಕ್ಕೆ ತಿಂಡಿ ಇಲ್ಲದೆ ಕುಡಿಯಕ್ಕೆ ನೀರು ಇಲ್ಲದೆ ಸಾಯುವಂಥ ಪರಿಸ್ಥಿತಿ ಬರ್ಬೋದು ಕೂಡ ಅದನ್ನು ಕೂಡ ಬರಲ್ಲ ಅಂತ ನಾವು ಹೇಳೋಕಾಗಲ್ಲ ಆ ಸ್ಥಿತಿ ಯಾವಾಗ ಬೇಕಾದರೂ ಬರ್ಬೋದು ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತ ಹೇಳಿದರೆ ನಾವು ಮರ ಕಡಿಯೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಎಷ್ಟು ಆಗುತ್ತೊ ಅಷ್ಟು ಕಡಿಮೆ ಮಾಡಬೇಕು ಹಾಗೇ ಎಷ್ಟಾಗತ್ತೋ ಅಷ್ಟು ಮರಗಿಡಗಳನ್ನು ಬೆಳೆಸೋ ಕೆಲಸಾನ ಮಾಡಬೇಕಾಗತ್ತೆ ಎಷ್ಟು ಬೆಳೆಸ್ತೀವೋ ಅಷ್ಟು ಅಷ್ಟು ಉತ್ತಮ ಅಷ್ಟೇ ನಮ್ಮ ನಮಗೆ ನಮಗೆ ಸಹಾಯ ಆಗುತ್ತೆ ಅದು ಹಾಗೇ ರೈತರು ಇದನ್ನೆಲ್ಲ ಹೇಗೆ ನಿವಾರ್ಸ್ಕೊಳ್ತಾರೆ ಅಂತ ಹೇಳಿದರೆ ಅವರು ನಮ್ಮ ತಮ್ಮ ಗದ್ದೆಗೆ ಬೇಲಿ ಹಾಕೋದಾಗಿರ್ಬೋದು ಅಥವಾ ಕೆರೆ ಏರಿಗಳಿಗೆ ತುಂಬ ಏರಿಗೆ ಕಟ್ಟೆ ಕಟ್ಟೋದಕ್ಕಾಗಿರ್ಬೋದು ಹೀಗೆಲ್ಲ ಮಾಡಿ ತಮ್ಮ ಬೆಳೆಗಳನ್ನು ಉಳ್ಸ್ಕೊಳೋದಕ್ಕೆ ತುಂಬ ಪ್ರಯತ್ನಪಡ್ತಾ ಇದ್ದಾರೆ ಅವರ ಪ್ರಯತ್ನ ಒಂದು ಮಟ್ಟಿಗೆ ಸಫಲ ಆಗತ್ತೆ ಆದ್ರೆ ತುಂಬ ದೊಡ್ಡ ಚಂಡಮಾರುತ ಅಥವಾ ತುಂಬ ದೊಡ್ಡ ಪ್ರವಾಹ ಅಥವಾ ತುಂಬ ಮಳೆ ಬಂದರೆ ಅದು ಕೂಡ ಏನು ತಡೆಯೋದಿಲ್ಲ ಆ ನರಿ ನದಿ ಏನಿದೆ ಅದನ್ನೆಲ್ಲ ಒಡ್ಕೊಂಡು ಬಂದೇ ಬರುತ್ತೆ ಅದು ಅಲ್ಲದೇ ಈ ಸಿಟಿಗಳಲ್ಲಿ ಏನಾಗಿದೆ ಅಂದರೆ ಈವಾಗ ಎಲ್ಲರೂ ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ತಮ್ಮ ಬಿಲ್ಡಿಂಗು ಅಥವಾ ಅಪಾರ್ಟ್ಮೆಂಟ್ಗಳನ್ನ ಕಟ್ಕೋಳೋದ್ರಿಂದ ಈ ಮಳೆಗಾಲದಲ್ಲಿ ಆ ನದಿಗಳಿಗೆ ಎಲ್ಲೂ ಹೋಗೋಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಅದೇನು ಮಾಡತ್ತೆ ಅಂದರೆ ಒಡ್ಕೊಂಡು ಅಪಾರ್ಟ್ಮೆಂಟ್ ಒಳಗೇ ನುಗ್ಗುತ್ತೆ ಅಥವಾ ಬಿಲ್ಡಿಂಗ್ ಒಳಗೇ ನುಗ್ಗುತ್ತೆ ಒಂದಿಸ ಅದೂ ಅಲ್ಲದೆ ಒಂದಿಸ ಬಿಲ್ಡಿಂಗ್ ಉರ್ಳೋಗತ್ತೆ ಯಾಕೆಂದರೆ ಫೌಂಡೇಶನ್ ಗಟ್ಟಿ ಇದ್ದರೆ ಒಂದು ಒಂದು ಮಟ್ಟಿಗೆ ಅದು ನೀರನ್ನು ತಡ್ಕೊಳತ್ತೆ ಆ ಫೌಂಡೇಶನ್ ಗಟ್ಟಿ ಇಲ್ಲ ಅಂತ ಹೇಳಿದಾಗ ಆ ಅಪಾರ್ಟ್ಮೆಂಟ್ ಅಲ್ಲ ಯಾವ ಮನೆ ಆದರೂ ಕೂಡ ಉಳಿಯೋದಿಲ್ಲ ಹಾಗಾಗಿ ನಾವು ಎಷ್ಟಾಗತ್ತೋ ಆ ಆ ಕೆರೆಗಳನ್ನು ಉಳಿಸಬೇಕು ಗದ್ದೆಗಳನ್ನು ಉಳಿಸಬೇಕು ಮರಗಿಡಗಳನ್ನು ಉಳಿಸಬೇಕು ನಮ್ಮ ಕಾಡನ್ನು ಉಳಿಸಬೇಕು ಬೆಳೆಸಬೇಕು ಇವೆಲ್ಲ ಮಾಡಿದಾಗ ಏನಾಗತ್ತೆ ಅಂದರೆ ನಾವು ಈ ಬರಗಾಲನ ನಾವು ತಡೆಹಿಡಿಬೋದಾಗು ತಡೆಹಿಡಿಬೋದು ಹಾಗೆ ಈ ಚಳಿ ಏನಿದೆ ಈ ಚಳಿ ಕೂಡ ಎಲ್ಲ ವೆದರು ನಮ್ಮ ಮನುಷ್ಯರಿಂದಾನೆ ಹಾಳಾಗ್ತಿರೋದು ಅದು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಗೊತ್ತಾಗಿಲ್ಲ ಈಗ ವರ್ಷಾ ವರ್ಷ ನಾವು ಎಷ್ಟು ಹಾಳು ಮಾಡ್ತಾ ಬರ್ತಿದ್ದೀವಿ ಅದರ ಎಫೆಕ್ಟನ್ನ ಈವಾಗ ನಾವು ಅನ್ಬೋಸ್ತಾ ಇದ್ದೀವಿ ಅಷ್ಟೆ ಈವಾಗ ನಾವು ಮರ ಗಿಡಗಳನ್ನ ಎಷ್ಟು ಬೆಳಿತ ಹೋಗ್ತೀವಿ ನಮಗೆ ವರ್ಷ ವರ್ಷ ಅದರ ರಿಸಲ್ಟು ಬರ್ತಾ ಹೋಗುತ್ತೆ ನಾವು ಪ್ರಕೃತಿ ಎಷ್ಟು ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಕೂಡ ನಾವು ನೋಡ್ಬೋದು ಮತ್ತು ನಮ್ಮ ಹಳೆ ವಾತಾವರಣ ಹೇಗಿತ್ತು ಹೇಗೆ ನಾವು ಇದ್ವಿ ಅದನ್ನು ನಾವು ಪಡ್ಕೊಳೊದಕ್ಕೂ ಕೂಡ ಸಾಧ್ಯ ಆಗತ್ತೆ ಸೊ ಇದೆಲ್ಲದರಿಂದ ನಾವು ಹೊರಗೆ ಬರಬೇಕು ಅಂದರೆ ನಾವು ಎಲ್ಲಾದನ್ನು ರಕ್ಷಣೆ ಮಾಡಬೇಕು ಎಲ್ಲಾದನ್ನು ಸಂರಕ್ಷಣೆ ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಪೋರ್ಟ್ ಮಾಡಬೇಕು ನಾವೇ ಗಿಡ ಗಿಡಗಳನ್ನ ನೆಡೋದಕ್ಕೆ ಸಾಧ್ಯ ಆದರೆ ನೆಡಬೇಕು ಎಲ್ಲಿ ಯಾಕೆಂದರೆ ನಾವು ಮನೇಲಿ ಮನೆಯಿಂದಾನೆ ಫಷ್ಟು ಏನಂದರೆ ಎಲ್ಲವನ್ನು ಶುರು ಮಾಡ್ಕೋಬೇಕಾಗುತ್ತೆ ಸೊ ನಮ್ಮನೆಯಲ್ಲಿ ಒಂದು ಗಿಡ ನೆಟ್ಟರೆ ಸಾಕು ಪ್ರತಿ ಮನೆಯಲ್ಲಿ ಒಂದೊಂದು ಗಿಡ ಅಂದರೆ ಇಡೀ ದೇಶದಲ್ಲಿ ಎಷ್ಟು ಗಿಡ ಆಗುತ್ತೆ ಇಡೀ ವರ್ಲ್ಡಲ್ಲಿ ಎಷ್ಟು ಗಿಡ ಆಗುತ್ತೆ ಎಷ್ಟು ಮರ ಬೆಳಿಬೋದು ಇದರಿಂದ ಪರಿಸರಕ್ಕೆ ಎಷ್ಟು ಹೆಲ್ಪಾಗತ್ತೆ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಟ್ಕೊಂಡು ನಾವು ಈ ಪರಿಸರ ಸಂರಕ್ಷಣೆ ಕೆಲಸಾನ ಮಾಡ್ಬೋದು ಇದರಿಂದ ಈ ವಾಯುಗುಣಾನು ತಡಿಬೋದು ಅಥವಾ ಪ್ರವಾಹ ಆಗಿರ್ಬೋದು ಬರಗಾಲ ಆಗಿರ್ಬೋದು ಚಂಡಮಾರುತ ಆಗಿರ್ಬೋದು ಹಿಮಪಾತ ಆಗಿರ್ಬೋದು ಇಲ್ಲೆ ಇದೆಲ್ಲದನ್ನು ತಡೆಯೋ ಸಾಧ್ಯತೆ ಇದರಿಂದ ತುಂಬ ಹೆಚ್ಚಾಗೇ ಇದೆ